ನಾನು ಕಾಲೇ ನಾನು ಚಿಕ್ಕ ವಯಸ್ಸಿನಿಂದ ಕ್ರೀಡಾ ಚಟುವಟಿಕೆಯಲ್ಲಿ ತುಂಬ ಭಾಗವಹಿಸ್ತಾಯಿದ್ದೆ ಖೋಖೋದಲ್ಲಿ ಪ್ರಥಮ ಸ್ಥಾನ ಖೋಖೋದಲ್ಲಿ ನಾನೇ ಲೀಡರ್ಶಿಪ್ಪು ಶಟಲ್ ಕಾಕಲ್ಲಿ ನಾನೇ ಲೀಡರ್ಶಿಪ್ಪು ಜೊತೆಗೆ ಕಬಡ್ಡಿ ಆಡ್ತಾಯಿದ್ವಿ ಮತ್ತು ಶಾಟ್ ಪುಟ್ಟು ಮತ್ತು ಲಾಂಗ್ ಜಂಪು ಹೈ ಜಂಪು ಈ ಆಟಗಳಲ್ಲೆಲ್ಲ ನನ್ನ ನನ್ನ ಪ್ರತಿಭೆಗೆ ಒಳ್ಳೆಯ ಪ್ರಶಸ್ತಿಗಳು ಬಂದಿದೆ ನನಗೆ ನಾನು ಚಿಕ್ಕಂದಿನಿಂದ ಗುಂಡು ಗುಂಡಿಟ್ಟಿದೀನಿ ಚಿಕ್ಕಂದಿನಿಂದ ನಾನು ಸಣ್ಣ ಇಲ್ಲ ದಪ್ಪಕ್ಕೆ ಇದ್ದೀನಿ ಆದರೂ ನನ್ನ ಬಾಡಿ ಯಾವಾಗ್ಲೂ ಸ್ಟ್ರೆಚ್ಚೆಬಲ್ಲು ಯಾವತ್ತೂ ನನಗೆ ಆಯಾಸ ಆಯಿತು ನಂಗೆ ಸುಸ್ತಾಯಿತು ಅನ್ನೋ ಮನೋಭಾವ ಇಲ್ಲ ನಾನು ಯಾವತ್ತೂ ಉಪವಾಸಗಳನ್ನು ಮಾಡೋಲ್ಲ ಆ ಟೈಮ್ಗೆ ಕರೆಕ್ಟಾಗಿ ಆ ಟೈಮಿಗೆ ಎಷ್ಟು ಬೇಕೋ ಬ್ರೇಕ್ಫಾಸ್ಟಿಂದ ಹಿಡಿದು ಸಂಜೆ ತನಕ ನಾನು ಮೂರು ಟೈಮು ಕೂಡ ನನ್ನ ಬಾಡಿಗೆ ಅಗತ್ಯವಾಗಿರುವಷ್ಟು ಫ್ರೋಟೀನ್ ಪುಡ್ಡುಗಳನ್ನು ನಾನು ತೊಗೊಳ್ತತೀನಿ ನನ್ನ ಜೀವನ ಶೈಲಿಯಲ್ಲಿ ನಾನು ಡಿಗ್ರಿ ಮಾಡಿದ್ದೀನಿ ಬಿ ಎ ಮಾಡಿದ್ದೀನಿ ಬಿ ಎ ಪದವೀಧರೆ ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿರುವಂಥ ಒಂದು ಹೆಣ್ಮಗ್ಳು ಆದರೆ ನನಗೆ ಪೌಂಡೇಶನ್ ಅಷ್ಟಿಲ್ಲ ಆದರೆ ನಾನು ಓದಬೇಕೆನ್ನೋ ಛಲಕ್ಕೋಸ್ಕರ ಬಿ ಎ ಮತ್ತು ಹೆಲ್ ಎಲ್ ಬಿ ಎರಡನ್ನೂ ಮಾಡಿದ್ದೀನಿ ಎಲ್ ಎಲ್ ಬಿ ಕಂಪ್ಲೀಟಾಗಿಲ್ಲ ಆದರೆ ನಾನು ಆ್ಯಕ್ಟಿವಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಎಲ್ಲ ವಿಚಾರಗಳಲ್ಲೂ ಮುಂದಾಳತ್ವದಿಂದ ಸಮಾಜದ ನಿರ್ವಹಣೆನ ಮಾಡ್ತೀನಿ ಮತ್ತು ಫ್ಯಾಮಿಲಿ ನಿರ್ವಹಣೆ ಮಾಡ್ತೀನಿ ಫ್ಯಾಮಿಲಿಯಲ್ಲಿ ಅಲಂಕಾರಗಳನ್ನ ಮಾಡ್ತೀನಿ ಮನೆನ ಸ್ವಚ್ಛತೆಯಿಂದ ಇಟ್ಕೊಳ್ತೀನಿ ಶುಭ್ರವಾದ ವಸ್ತ್ರಗಳನ್ನ ಧರಿಸ್ಬೇಕು ನಾನು ಕೂಡ ನನ್ನ ಕುಟುಂಬ ಕೂಡ ಮತ್ತು ನನ್ನ ಅಕ್ಕಪಕ್ಕದ ಜನ್ರೂ ಕೂಡ ಯಾರು ಏನಾದರೂ ತಪ್ಪು ಮಾಡ್ತಿದ್ದರೆ ನಾನು ಅದನ್ನ ಎತ್ತಿ ಹಿಡಿತೀನಿ ಆಗ ಮಾಡಬಾರ್ದಪ್ಪಾ ಈಗ ಮಾಡಬೇಕು ಈ ರೀತಿ ಇರಬೇಕು ಇದು ಈ ರೀತಿ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳ್ತೀನಿ ಮತ್ತು ನಾನು ಎಲ್ಲ ಒಳ್ಳೆ ಅಡುಗೆಗಳ್ನ ಕಲ್ತಿದ್ದೀನಿ ಒಳ್ಳೆಯ ಒಳ್ಳೆಯ ಅಡುಗೆಗಳ್ನ ಮಾಡ್ತೀನಿ ನಾಟಿ ಕೋಳಿ ಸಾರು ಮಾಡ್ತೀನಿ ತುಂಬ ಮಸಾಲೆಗಳನ್ನ ಹಾಕದೇ ಒಳ್ಳೆಯ ಊಟಗಳನ್ನ ಮಾಡ್ತೀನಿ ತರಕಾರಿಗಳನ್ನ ಬಳಸಿ ಒಳ್ಳೆಯ ಊಟಗಳನ್ನ ಮಾಡ್ತೀನಿ ಮತ್ತು ನಾನ್ ವೆಜ್ ವಿಚಾರದಲ್ಲಿಯೂ ಅಷ್ಟೇ ನಾನು ಮಾಡಿರುವಂಥ ಅಡುಗೆಗಳ್ನ ಎಲ್ಲರೂ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಮತ್ತು ಸೊಪ್ಪು ಗ್ರಾಮೀಣ ಪ್ರದೇಶಗಳಲ್ಲಿ ಸಿಗುವಂಥ ಸೊಪ್ಪುಗಳಲ್ಲಿ ನಾನು ಗೊಜ್ಜುಗಳನ್ನು ಮಾಡ್ತೀನಿ ಅದು ತುಂಬ ಟೇಸ್ಟಾಗಿರ್ತದೆ ಮತ್ತು ನಾನು ಯಾವಾಗಲೂ ಕೂಡ ನಾಟಿ ಹಸುದು ಹಾಲು ಮತ್ತು ಬೆಣ್ಣೆ ಕಾಯಿಸಿ ತುಪ್ಪ ಅದನ್ನು ತುಂಬ ಬಳಕೆ ಮಾಡ್ತೀನಿ ಮತ್ತು ನನ್ನ ಕುಟುಂಬದ ಜನ್ರೂ ಕೂಡ ಅದನ್ನು ಬಳಸಬೇಕು ಅಂತ ಹೇಳ್ತೀನಿ ದುಡ್ಡು ಕೊಟ್ಟು ತರೋದಕ್ಕಿಂತ ನಮ್ಮ ಮನೆಯಲ್ಲಿರುವಂಥ ಈ ನಾಟಿ ಹಸು ಹಾಲೇ ಆಗ್ಬೋದು ಅಥವಾ ಬೆಣ್ಣೆ ಕಾಯ್ಸಿದ ತುಪ್ಪನ ಆಗಲಿ ಚೆನ್ನಾಗಿ ಬಳಕೆ ಮಾಡ್ಕೊಳ್ತೀವಿ ಮತ್ತು ನನ್ನ ಮನೆಯ ಸುತ್ತಲೇ ಸೊಪ್ಪುಳನ್ನ ಬೆಳ್ಕೊಂಡಿದ್ದೀನಿ ಮತ್ತು ದೇವರಿಗೆ ಅನುಕೂಲ ಆಗೋವಾಗೇ ಹೂವುಗಳನ್ನ ಬೆಳೆದಿದ್ದೀನಿ ಮತ್ತು ಹಾಯುರ್ವೇದಿಕ್ ಹೂವುಗಳನ್ನ ದಾಸವಾಳ ಆಗಿರ್ಬೋದು ಕಾಮಕಸ್ತೂರಿಯಾಗಿರ್ಬೋದು ತುಂಬೆ ಹೂವಾಗಿರ್ಬೋದು ಮತ್ತು ಬಸವನ ಪಾದದ ಹೂವುಗಳು ಇದೆಲ್ಲ ನಾನು ಬೆಳೆಸಿದ್ದೀನಿ ಇವುಗಳನ್ನೆಲ್ಲ ನಾನು ನನ್ನ ನಾನು ಸ್ವಲ್ಪ ಸ್ವಲ್ಪ ಅವುಗಳ್ನ ನನ್ನ ಬಾಡಿಗೆ ಉಪಯೋಗಿಸ್ತೀನಿ ಆಗ ನನ್ನ ಆರೋಗ್ಯ ವೃದ್ಧಿಯಾಗಿರುತ್ತೆ ಮತ್ತು ನನ್ನ ಆ್ಯಕ್ಟಿ ಆ್ಯಕ್ಸಿಡೆಂಟು ಜಾಸ್ತಿ ಇದೆ ನನ್ನ ಬಾಡಿಯಲ್ಲಿ ನಾನು ದಪ್ಪಕ್ಕೆ ಗುಂಡಿಗೆ ಇದ್ರೂ ಕೂಡ ನಾನು ತುಂಬ ಆ್ಯಕ್ಟಿವಾಗಿರ್ತೀನಿ ನಾನು ದೇವರು ಪೂಜೆ ಮಾಡಬೇಕಾದ್ರೂ ಅಷ್ಟೇ ದೇವರು ಮನೆ ತುಂಬ ಶುಭ್ರವಾಗಿರ್ಬೇಕು ತುಂಬ ಅಲಂಕಾರವಾಗಿ ಕಾಣಬೇಕು ದೇವ್ರ ಮನೆ ಆ ರೀತಿಯಲ್ಲಿ ಅಲಂಕಾರ ಅಲಂಕಾರವಾಗಿ ದೇವ್ರನ್ನ ಪೂಜೆ ಮಾಡ್ತೀನಿ ಮತ್ತು ನಾನು ಯಾವುದೇ ಒಂದು ಹೂಗಳನ್ನ ಮಾರ್ಕೆಟಿಂದ ತಂದು ದೇವರಿಗೆ ಮುಡ್ಸೋಲ್ಲ ನಾನು ನಾನು ಮನೆಯಲ್ಲಿ ಬೆಳೆದಿರುವಂಥ ಹೂಗಳಲ್ಲೇ ಅಲಂಕಾರ ಮಾಡ್ತೀನಿ ಮತ್ತು ಮನೆ ಕೂಡ ಅಷ್ಟೇ ಯಾವಾಗಲೂ ಶುಭ್ರವಾಗಿಟ್ಟುಕೊಂಡು ಮನೆನ ಅಲಂಕಾರವಾಗಿಟ್ಕೊಂಡಿರ್ತೀನಿ ಯಾರು ಬಂದ್ರೂ ಕೂಡ ಮನೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅವ್ರ ಮನಸಿಗೆ ಸಂತೋಷ ಆಗುವಾಗೇ ನಾನು ನಡ್ಕೊಳ್ತೀನಿ ಮತ್ತು ನಮ್ಮನೆಗಳಲ್ಲಿ ಬಂದವರಿಗೆಲ್ಲರಿಗೂ ಮಜ್ಜಿಗೆ ಆಗಲಿ ಊಟೋಪಚಾರ ಆಗಲಿ ನಮ್ಮನೇಲಿ ಪ್ರತಿನಿತ್ಯ ನಡೆಯುತ್ತೆ ಮತ್ತು ನಾನು ದಿನನಿತ್ಯ ಯೋಗ ಅಭ್ಯಾಸ ಮಾಡ್ತೀನಿ ಈ ಯೋಗ ಅಭ್ಯಾಸನ ನಾನೊಬ್ಬಳೇ ಕೂಡ ಮಾಡ್ತಾಯಿಲ್ಲ ಅವರ್ನೆಸ್ ಮಾಡಿ ಗ್ರಾಮ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಐವತ್ತರಿಂದ ಐವತ್ತೈದು ಜನ ನಾವೊಂದು ಮೆಂಬರಶಿಪ್ ಮಾಡಿ ಒಂದು ಯೋಗ ಬಳಗ ಅಂತ ಹೇಳಿ ಮಾಡಿ ಅವರನ್ನು ಒಂದು ವಾಟ್ಸಪ್ ಮಾಡಿಕೊಂಡು ಅವರಿಗೆಲ್ಲ ಒಂದು ಅವರ್ನೆಸ್ ಕೊಟ್ಟು ನಾವು ನಾಲ್ಕುವರೆಯಿಂದ ಆರು ಗಂಟೆ ತನಕ ಮೆಡಿಟೇಶನ್ ಮತ್ತು ಯೋಗ ಫಸ್ಟು ಎಕ್ಸರ್ಸೈಸ್ ಮಾಡ್ತೀವಿ ಫಸ್ಟು ದೇವ್ರ ಪ್ರಾರ್ಥನೆ ಮಾಡ್ತೀವಿ ನಂತರ ಎಕ್ಸರ್ಸೈಸ್ ಮಾಡ್ತೀವಿ ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ತೀವಿ ಸೂರ್ಯ ನಮಸ್ಕಾರ ಆದ್ಮೇಲೆ ಯೋಗಾಭ್ಯಾಸ ಮಾಡ್ತೀವಿ ಯೋಗಾಭ್ಯಾಸ ಆದ್ಮೇಲೆ ಮೆಡ್ ಮೆಡಿಟೇಶನ್ ಮಾಡ್ತೀವಿ ಬ್ರೀಥಿಂಗ್ ಕೋರ್ಸ್ ಮಾಡ್ತೀವಿ ಉಜ್ಜಯಿನಿ ಉಸಿರಾಟ ಕ್ರಿಯೆ ಮತ್ತು ಸುದರ್ಶನ ಕ್ರಿಯೆಗಳನ್ನ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಪ್ರತಿನಿತ್ಯ ನಾವು ಮಾಡ್ತೀವಿ ನಾವು ಮಾಡೋದನ್ನು ನೋಡಿ ಬೇರೆಯವರು ಅದನ್ನು ಅಳವಡಿಸ್ಕೊಳ್ಬೇಕು ಮುಗ್ಧ ಜನರು ಕೂಡ ನಮ್ಮಲ್ಲಿ ಬಂದು ಈ ಅಭ್ಯಾಸನ ಪ್ರತಿನಿತ್ಯ ಇಟ್ಕೊಂಡವ್ರೆ ಮತ್ತು ನಾನು ಸಾಯಂಕಾಲ ಟೈಮು ಅರ್ಧ ಗಂಟೆ ನಡಿತೀನಿ ಯಾವ ಜಾಗ ಆಗಿರ್ಬೋದು ತೋಟ ಕಡೆ ಆಗ್ಬೋದು ಅಥವಾ ನಮ್ಮನೆ ಮುಂದೆಯೇ ಆಗ್ಬೋದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ಮತ್ತು ನಾನು ಯಾವತ್ತೂ ಕೂಡ ದೇವ್ರ ಪೂಜೆ ಮಾಡ್ತೀನಿ ಉಪವಾಸ ಅದೆಲ್ಲ ನಾನು ಮಾಡೋಲ್ಲ ಆ ಟೈಮ್ ಆ ಟೈಮಿಗೆ ಏನೇನು ಉಪಯೋಗಿಸ್ಕೊಳ್ಬೇಕೋ ಅದನ್ನು ಉಪಯೋಗಿಸ್ತೀನಿ ಕಾಫಿ ಟೀ ಕುಡಿಯೋಲ್ಲ ತುಂಬ ಅಪರೂಪಕ್ಕೆ ಯಾರಾದರೂ ಗೆಸ್ಟ್ಗಳು ಮನೆಗೋದಾಗ ಅವ್ರು ಕೊಟ್ಟರೆ ಅದನ್ನು ಪ್ರೀತಿಗೋಸ್ಕರ ಕುಡಿತೀನಿ ಅಷ್ಟು ಬಿಟ್ಟರೆ ನಾವು ದಿನನಿತ್ಯ ಉತ್ತಮವಾದ ರೀತಿಯಲ್ಲಿ ಜೀವನ ಶೈಲಿನ ಇಟ್ಕೊಂಡು ದಿನ ಸ್ನಾನ ಮಡಿ ಪೂಜೆ ಪುರಷ್ಕಾರ ಜೊತೆಗೆ ಸಾಮಾಜಿಕ ಕಳಕಳಿ ಜೊತೆಗೆ ಸಮಾಜದಲ್ಲಿ ಆಗುವಂಥ ಅಹಿತಕರವಾದ ಘಟನೆಗಳಿಗೆ ತಲೆ ಕೊಟ್ಟು ಅವೆಲ್ಲ ಬರದೇ ಇರುವಾಗೆ ಅವರ್ನೆಸ್ ಮಾಡ್ತೀನಿ ಮತ್ತು ಜೊತೆಗೆ ನಮ್ಮ ಗ್ರಾಮದಲ್ಲಿರುವಂಥ ಯೋಗ ಬಳಗದವರಿಗೆ ಒಂದು ಇಂಪ್ರೆಸ್ಸಾಗುವ ರೀತಿ ಒಂದು ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಒನ್ ಡೇ ಟ್ರಿಪ್ ಮಾಡ್ತೀವಿ ಆ ಟ್ರಿಪ್ನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀವಿ ನಾನು ಅವರೆಲ್ಲ ಸುಮ್ಮನೆ ಕೂತಿರ್ತಾರೆ ಆಗ ನಾನು ಬಿಡೋಲ್ಲ ಅವರೆಲ್ಲರಿಗೂ ಇಂಪ್ರೆಸ್ ಮಾಡಿ ಅವರೆಲ್ಲರ್ಗೂ ಡ್ಯಾನ್ಸ್ ಆಡಿಸಿಸ್ತೀನಿ ನಾನು ಆಡ್ತೀನಿ ಅವ್ರಿಗೆಲ್ಲ ಕಾಮೆಟ್ರಿ ಮಾಡ್ತೀನಿ ಕಾಮಿಡಿ ಪಾತ್ರ ಮಾಡ್ತೀನಿ ಮೊನೊ ಆ್ಯಕ್ಟ್ ಮಾಡ್ತೀನಿ ಅದೆಲ್ಲ ಮಾಡಿ ಅವ್ರಿಗೆಲ್ಲ ಒಂದು ಸುಖವಾದ ರೀತಿಯಲ್ಲಿ ಮನೆಗೆ ಕರ್ಕೊಂಡು ಬರ್ತೀನಿ ಅವರೇಳ್ತಾರೆ ಯಾವತ್ತೂ ಕೂಡ ನಮ್ಮ ಮನಸು ತುಂಬ ತಿಳಿಯಾಗಿರುತ್ತೆ ಹೀಗೆ ಎಲ್ಲ ಪ್ರಪಂಚವನ್ನು ಬಿಟ್ಟು ಈಗ ನಿಮ್ಮ ಜೊತೆ ನಾವು ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಎಲ್ಲರೂ ಒಂದು ರೀತಿ ಖುಷಿ ಪಡ್ತಾರೆ ಅವರು ಖುಷಿ ಪಡೋದೆ ನನ್ಗೊಂದು ರೀತಿ ಖುಷಿಯಾಗುತ್ತೆ ಅವರು ನನ್ನನ್ನೆಲ್ಲ ತುಂಬ ಇಷ್ಟಪಡ್ತಾರೆ ಆದರೆ ಅವರು ನನ್ನ ಅವರು ಇಷ್ಟಪಡೋದೆ ನನ್ಗೊಂದು ಖುಷಿ ಆ ಒಂದು ರೀತಿಯಲ್ಲಿ ನಾನು ಜೀವನನ ನಡೆಸ್ಕೊಂಡೋಗ್ತೀನಿ ಮತ್ತು ಯೋಗ ವಿಚಾರದಲ್ಲಿ ಎಲ್ಲ ಕಡೆ ಅವರ್ನೆಸ್ ಮಾಡ್ತೀನಿ ಯೋಗ ಮಾಡಿ ಧ್ಯಾನ ಮಾಡಿ ಮೆಡಿಟೇಶನ್ ಮಾಡಿ ಅಂತ ಎಲ್ರಿಗೂ ಹೇಳ್ಕೊಡ್ತೀನಿ ಮತ್ತು ಆರೋಗ್ಯದ ವಿಚಾರದಲ್ಲಿ ತುಂಬ ಶಿಸ್ತುಬದ್ಧವಾಗಿ ನಾನು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತು ಅಂತಾದಂತೆ ನಾನು ಮನೆಯಲ್ಲೇ ಆಯುರ್ವೇದಿಕ್ ಮಾಡ್ಕೊಳ್ತೀನಿ ಜೀರಿಗೆ ಅಜುವಾನ ಮತ್ತು ಸೋಂಪು ಕಾಳು ಇವುಗಳನ್ನೆಲ್ಲ ನಾನು ಅಗಿದು ತಿಂತೀನಿ ಇಲ್ಲ ಅಂದ್ರೆ ಅದನ್ನು ಕುದಿಸಿ ಅದರ ನೀರನ್ನ ಕುಡಿತೀನಿ ನನ್ನ ಬಾಡಿ ರಿಲೀಫಾಗುತ್ತೆ ಬಾಡಿಗೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಒಂದು ರೀತಿ ಖುಷಿಯಾದ ರೀತಿಯಲ್ಲಿ ಜೀವನ ಮಾಡಿಕೊಂಡೋಗಕ್ಕೆ ಅವಕಾಶ ಆಗುತ್ತೆ ಮತ್ತು ನಾನು ಒಳ್ಳೆಯ ಅಡುಗೆ ಮಾಡ್ತೀನಿ ಒಳ್ಳೆಯ ಅಡುಗೆ ಅಂದರೆ ತುಂಬ ಮಸಾಲೆಯುಕ್ತವಾದ ಅಡುಗೆಗಳ್ನ ನಾನು ಮಾಡೋಲ್ಲ ನಾವು ನಮ್ಮನೆಯಲ್ಲೇ ನಾಟಿ ಕೋಳಿಗಳನ್ನ ಸಾಕಿದ್ದೀವಿ ಆ ನಾಟಿ ಕೋಳಿಗಳು ಸಹ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಾವು ಫಾರಮ್ ಕೋಳಿ ಮೂವತ್ತು ದಿನ ನಲವತ್ತು ದಿನದ ಕೋಳಿದು ಮಟನ್ನ ತಂದು ಬಳಕೆ ಮಾಡೋಲ್ಲ ಯಾಕೆ ಅಂದರೆ ಅದು ನಮ್ಗೆ ಇಷ್ಟ ಆಗೋಲ್ಲ ನಾಟಿ ಕೋಳಿಯಾದರೆ ವರ್ಷಾನುಗಟ್ಲೆ ಬೆಳೆದಿರುತ್ತೆ ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಅದು ನಮ್ಮ ನಾಟಿ ಊಟನ ತಿಂದಿರುತ್ತೆ ಅಂದರೆ ಭತ್ತ ರಾಗಿ ಮತ್ತು ಅಕ್ಕಿ ನುಚ್ಚು ಮುಂಕ್ಕಣ್ ನುಚ್ಚು ಅಂದರೆ ಅದೆಲ್ಲ ಅಕ್ಕಿಯಲ್ಲಿ ಬರುವಂಥ ಒಳ್ಳೆಯ ವಿಟಮಿನ್ ಇರುವಂಥ ಅಕ್ಕಿ ಪೌಡ್ರು ಅವುಗಳನ್ನೆಲ್ಲ ಹಾಕಿ ಕೋಳಿ ಸಾಕಿದ್ದೀವಿ ಮತ್ತು ಗರಿಕೆ ತಿನ್ನುತ್ತೆ ನಮ್ಮನೆ ಸುತ್ತ ಬೌಂಡ್ರಿಯಿದೆ ಆ ಗರಿಕೆ ತಿಂದು ಒ ಒಂದು ರೀತಿ ಒಳ್ಳೆಯ ಫುಡ್ಡನ್ನು ಅದು ತಿಂದು ಬೆಳೆದಿರುವಂಥ ನಾಟಿ ಕೋಳಿಗಳಿದೆ ಅವ್ಗಳಲ್ಲಿ ಅವುಗಳಲ್ಲಿ ಸಾಂಬಾರು ಮಾಡ್ತೀವಿ ಅದು ತುಂಬ ರುಚಿಯಾಗಿರುತ್ತೆ ಆ ಅಡುಗೆಗಳನ್ನ ಮಾಡ್ಕೊಳ್ತೀವಿ ಮತ್ತೆ ಮೊಳಕೆ ಕಟ್ಟಿದ ಕಾಳುಗಳಲ್ಲಿ ಅಡುಗೆ ಮಾಡ್ತೀವಿ ತರಕಾರಿ ಸೊಪ್ಪುಗಳನ್ನ ಜಾಸ್ತಿ ಯಥೇಚ್ಛವಾಗಿ ಬಳಸಿಕೊಂಡು ತಿಂತೀವಿ ಅರ್ದ ರೈಸ್ ಇದ್ದರೆ ಅರ್ಧ ಆ ವೆಜಿಟೇಬಲ್ ಸೊಪ್ಪು ಈ ಥರದ್ದು ಪದಾರ್ಥಗಳನ್ನ ಜಾಸ್ತಿ ಮಾಡಿ ಜೊತೆಗೆ ದಿನನಿತ್ಯ ಬೆಣ್ಣೆ ಕಾಯ್ಸಿದ ತುಪ್ಪ ದೇಸಿ ಹಸುಗಳಲ್ಲಿ ಬರುವಂಥ ಬೆಣ್ಣೆ ಕಾಯ್ಸಿದ ತುಪ್ಪನ ನಾವು ಬಳಕೆ ಮಾಡ್ತೀವಿ ಒಳ್ಳೆಯ ಕೊಲೆಸ್ಟ್ರಾಲ್ ಇರುವಂಥ ಫುಡ್ಡುಗಳನ್ನ ತಿಂತೀವಿ ಹಾಲು ಕುಡಿತೀವಿ ಈ ರೀತಿ ಇರೋದರಿಂದ ನಾನು ಐವತ್ತಾರು ವರ್ಷ ಐವತ್ತೇಳು ವರ್ಷ ಆದರೂ ನನ್ನ ಎನರ್ಜಿಕ್ ನೋಡಿಬಿಟ್ಟು ಜನರು ಹೇಳ್ತಾರೆ ತುಂಬ ನಿನ್ನದು ಒಳ್ಳೆಯ ಎನರ್ಜಿಕ್ ಬಾಡಿ ಇದೆ ಅಂತ ಎಲ್ಲರೂ ಹೇಳ್ತಾರೆ ಯಾಕೆ ಏನಕ್ಕೆ ಆ ರೀತಿ ಆಗುತ್ತೆ ಅಂದರೆ ನಾನು ಯಾವುದೇ ಒಂದು ವಿಷಪೂರಿತವಾದ ಊಟಗಳು ಪದೇ ಪದೇ ತಿನ್ನೋದು ಅದೆಲ್ಲ ಮಾಡೋಲ್ಲ ಟೈಮಿಗೆ ಸರಿಯಾಗಿ ನಾನು ಬೇಕ್ರಿ ಐಟಮ್ ಮುಟ್ಟೋಲ್ಲ ತುಂಬ ಅಪರೂಪಕ್ಕೆ ಯಾರಾದರೂ ಕೊಟ್ಟರೆ ಪ್ರೀತಿ ವಿಶ್ವಾಸದಿಂದ ತಿಂತೀನಿ ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಆದರೆ ಅದನ್ನು ನನ್ನ ಹತ್ರ ದುಡ್ಡಿದೆ ಅಂಥೇಳಿ ಪದೇ ಪದೇ ಪದೇ ಹೋಗಿ ನಾನು ಆ ಬೇಕ್ರಿ ಐಟಮ್ ತಿನ್ನೋಲ್ಲ ನಮ್ಮನೆಯಲ್ಲಿ ಒಂದು ಹೆಣ್ಮಗಳು ಇದ್ದಾಳೆ ನಮ್ಮಣ್ಣನ ಮಗಳು ಅವಳು ಹದಿನೈದನೇ ವರ್ಷಕ್ಕೆ ಋತುಮತಿಯಾದಳು ಆದರೆ ಇವತ್ತಿನ ದಿನ ಎಲ್ಲರೂ ಹತ್ತು ವರ್ಷದಿಂದ ಹತ್ತುವರೆ ವರ್ಷಕ್ಕೆ ಋತುಮತಿಯರಾಗ್ತಾರೆ ಆದರೆ ನನ್ನಣ್ಣನ ಮಗಳು ತುಂಬ ದಪ್ಪ ಇದ್ದಳು ತುಂಬ ಎತ್ತರ ಇದ್ದಳು ಆದರೆ ಅವಳು ಹದಿನೈದು ವರ್ಷದ ನಂತರದಲ್ಲಿ ಋತುಮತಿಯಾದಳು ಯಾಕೆ ಅಂದರೆ ಅವ್ಳಿಗೆ ನಾವು ಯಾವತ್ತೂ ಕೂಡ ಚಾಕ್ಲೆಟೇ ಆಗಲಿ ಬೇಕ್ರಿ ಐಟಮ್ಗಳೇ ಆಗಲಿ ನಾವು ಕೊಟ್ಟಿಲ್ಲ ಮನೆಯಲ್ಲಿ ತಿನ್ನುವಂಥ ಒಳ್ಳೆಯ ಊಟಗಳನ್ನ ಅವಳಿಗೆ ಕೊಟ್ಟು ನಾವು ಬೆಳ್ಸಿದ್ದೀವಿ ಮತ್ತು ನಾವು ನಮ್ಮಲ್ಲೇ ಬೆಳ್ಕೊಳ್ತೀವಿ ಬಾಳೆಹಣ್ಣು ಬೆಳೆದರೆ ನಾವು ಅದನ್ನು ನಾವೇ ತಿಂತೀವಿ ಮಾರಾಟ ಮಾಡೋಲ್ಲ ನಮಗಾಗಿ ನಮ್ಮ ನಮಗಾಗಿ ಇರುವಂಥ ಹಣ್ಣು ಹಂಪಲುಗಳು ಅದನ್ನು ನಾವು ತಿಂತೀವಿ ಮತ್ತು ನನ್ನ ನನ್ನಲ್ಲಿ ವಿಶೇಷವಾದ ಪ್ರತಿಭೆಗಳೆಂದ್ರೆ ನಾನು ಈ ಈ ಏಜಲ್ಲೂ ಕೂಡ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸ್ತೀನಿ ತಾಲ್ಲೂಕು ಮಟ್ಟಿನ ಕ್ರೀಡೆಗಳಲ್ಲಿ ಒಂದು ಬೆಟ್ಟ ಹತ್ತೋದೇ ಆಗಲಿ ಒಂದು ವಾಕಿಂಗ್ ಮಾಡುವಂಥದೇ ಆಗಲಿ ವಯಸ್ಕರಿಗೆ ಅಂತಲೇ ಮೀಸಲಾಗಿಟ್ಟಿರ್ತಾರೆ ಆ ವಾಕಿಂಗಲ್ಲಿ ನಾನು ವಾಕ್ ಮಾಡ್ತೀನಿ ಅಂತರಾಷ್ಟ್ರೀಯ ಮಹಿಳಾ ದಿನಾಚರಣೆಗೂ ಮೊದಲು ಮಹಿಳೆಯರನ್ನ ಕರೆದು ಕೆಲವೊಂದು ಆಟಗಳನ್ನ ಇಟ್ಕೊಂಡಿರ್ತೀವಿ ಆ ಆಟಗಳಲ್ಲಿ ನಾನು ಕೂಡ ಭಾಗವಹಿಸ್ತೀನಿ ಆ ಆಟಗಳಲ್ಲಿ ಎಷ್ಟೋ ಪ್ರ್ ಪ್ರೈಸ್ಗಳನ್ನ ತೊಗೊಂಡಿದ್ದೀನಿ ನಾನು ಮತ್ತು ಬೇರೆಯವ್ರಿಗೂ ಅವರ್ನೆಸ್ ಮಾಡ್ತೀನಿ ಅವ್ರೆಲ್ರೂ ಆ್ಯಕ್ಟಿವಾಗಿರಲಿ ಅಂಥೇಳಿ ಮತ್ತು ಒಂದು ಸಂಘಟನೆ ಮಾಡಿ ಅವ್ರನ್ನೆಲ್ಲ ಅಲ್ಲಿಗೆ ಕರ್ಕೊಂಡೋಗ್ತೀನಿ ಮಹಿಳೆಯರನ್ನೆಲ್ಲ ಮಹಿಳೆಯರು ಮನೆ ಒಳಗೆ ಇರಬಾರ್ದು ಉತ್ತಮವಾದ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಅವರು ಸಮಾಜಕ್ಕೆ ಒಂದು ಮಾದರಿಯಾದ ರೀತಿಯಲ್ಲಿ ಬದುಕಬೇಕು ಅಂಥೇಳಿ ಸಮಾಜಕ್ಕೆ ಒಂದು ಅವರ್ನೆಸ್ ಮಾಡ್ತೀನಿ ಮತ್ತು ಎಲ್ರಿಗೂ ಉತ್ತಮವಾದ ಉಡುಪುಗಳ ಬಗ್ಗೆ ಒಂದು ಗೈಡೆನ್ಸ್ ಮಾಡ್ತೀನಿ ಒಂದು ಟೀಮ್ ಕಟ್ಟಿ ಆ ಟೀಮ್ ಲೀಡರ್ ಆ ಟೀಮಲ್ಲಿ ನಾನೇ ಲೀಡ್ರಾಗಿ ಅವ್ರಿಗೆಲ್ಲರ್ಗೂ ಒಂದು ವಸ್ತ್ರ ವಿನ್ಯಾಸ ಯಾವ ಎಲ್ಲ ಒಂದೇ ಥರದ ವಸ್ತ್ರ ವಿನ್ಯಾಸಗಳನ್ನ ಒದಗಿಸ್ಕೊಡ್ತೀನಿ ಅವರೆಲ್ರೂ ಅದನ್ನು ತೊಗೊಂಡು ಹಾಕೊಂಡು ಎಂಜಾಯ್ ಮಾಡ್ತಾರೆ ಈ ಥರದ್ದೆಲ್ಲ ಮತ್ತು ಸಾಮಾಜಿಕ ಚಟುವಟಿಕೆಗಳೆಂದ್ರೆ ನಮ್ಮೂರುಗಳಲ್ಲಿ ಗ್ರಾಮ ಉತ್ಸವಗಳಾಗುತ್ತೆ ಮತ್ತು ಉತ್ ದೇವ್ದು ಉತ್ಸವಗಳಾಗುತ್ತೆ ಆ ದಿನಗಳಲ್ಲಿ ಎಲ್ಲ ಜನರನ್ನ ಒಟ್ಟಾಗಿ ಸೇರಿಸಿ ಒಂದು ಕಡೆ ಅಡುಗೆ ಮಾಡಿ ಆ ಅಡುಗೆನ ಎಲ್ರಿಗೂ ಬಡಿಸಿ ನಾವು ಊಟ ಮಾಡಿ ಎಂಜಾಯ್ ಮಾಡ್ತೀವಿ ಈ ರೀತಿ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳು ನಡೆಯೋ ಹಾಗೆ ಮಾಡ್ತೀವಿ ಮತ್ತು ನಾನು ಉತ್ತಮ ಓದುಗಾರ್ತಿಯಾಗಿದ್ದೀನಿ ಒಳ್ಳೊಳ್ಳೆ ಬುಕ್ಕುಗಳನ್ನ ಓದ್ತೀನಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ನಾನು ಮಾಡ್ತೀನಿ ಈ ಥರ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸಮಾಜದಲ್ಲಿ ನಾನು ಒಬ್ಬ ಮಹಿಳೆಯಾಗಿ ಉತ್ತಮವಾದ ಮಹಿಳೆಯಾಗಿ ಗುರುತಿಸ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ